ಅಲೋ ಹೇಳಿ ಹಲೋ ಹೇಳಿ

ಈ ಸ್ಪೋರ್ಟ್ಸ್ ಡೇ ಪ್ರಯುಕ್ತ ಆಟದ ಸ್ಪರ್ಧೆ ಪ್ರಯುಕ್ತ ನಾವು ಮಕ್ಕಳಿಗೆಲ್ಲ ಆಟಗಳನ್ನು ಹಮ್ಮಿಕೊಂಡಿದ್ದೇವೆ ಅವು ಮಕ್ಕಳಿಗೆ ಓಡೋ ಆಟದ ಸ್ಪರ್ಧೆ ಖೊ ಖೋ ರಿಂಗ್ ಎಸೆತ ಆಮೇಲೆ ಗುಂಡು ಎಸೆತ ತ್ರೋ ಬಾಲು ಇಷ್ಟು ಆಟಗಳ್ನ ಇಟ್ಟಿದ್ದೀವಿ ನಿಮ್ಮ ಮಗಳಿಗೆ ನಾವು ಖೊ ಖೋ ರಿಂಗ್ ರಿಂಗು ರಿಂಗ್ ಎಸೆತ ಮ ಮತ್ತು ತ್ರೋ ಬಾಲಿಗೆ ಸೇರ್ಸಿದ್ದೀವಿ

ಖೊ ಖೋ ಇರೋದು ಗುರುವಾರ ರಿಂಗ್ ಎಸೆತ ಮತ್ತು ತ್ರೋ ಬಾಲು ಸೋಮವಾರ ಇಟ್ಟಿದ್ದೀವಿ ಬರೋ ಸೋಮವಾರ ಇಟ್ಟಿದ್ದೀವಿ ಹಾಂ ಹೂಂ ಆಂ ಬರಬೇಕಾದ್ರೆ ಏನು ಹಾಂ ಹ್ಞೂ ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಕೂಲ್ ಗ್ರೌಂಡಿಗೆ ಸ್ಕೂಲ್ ಮೈದಾನದಲ್ಲಿ ಹಾಜರಿದ್ದರೆ ಸಾಕು ಸಾಕು ಶಾಲೆ ಮೈದಾನ ಹಾಂ ನೆಹರು ಮೈದಾನದಲ್ಲಿ ಹಾಜರಿರಬೇಕು ಬರುವಾಗ ಅವ್ರು ಏನೂ ತರದು ಏನೂ ಬೇಡ ಅವರಿಗೆ ತಿನ್ನಕ್ಕೆ ಬಿಸ್ಕೇಟು ನೀರು ಇಷ್ಟೊಂದು ತಂದ್ರೆ ಆಯಿತು ನಾವು ಉಳ್ದಿದಂಥದ್ದು ಕೊಡ್ತೀವಿ ಅವ್ರಿಗೆ ಹಾಂ ಆಂ ಹೂಂ ಪೋಷಕರೂ ಬರ್ಬೋದು ಅವ್ರಿಗೂ ನಾವು ಅವಕಾಶ ಮಾಡಿ ಕೊಡ್ತೀವಿ ನೋಡೋಕ್ಕೆ ಮಕ್ಳ ಆಟ ನೋಡ್ಬೇಕು ಅನ್ನೋದು ಅವರಿಗೂ ಆಸೆ ಇರುತ್ತಲ್ಲ ಆಂ ಬರ್ಬೋದು ಅವ್ರು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದೂವರೆ ತನಕ ಇರುತ್ತೆ ಹ್ಞೂ ಆಯ್ತು ಆಯ್ತು ಆಯ್ತ್ ಹ್ಞೂ ಮತ್ತೆ ನಮಸ್ತೆ ನಮಸ್ತೆ ಹ್ಞೂ